ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಹೊಂದಬೇಕು ಅಂದರೆ ಚಿಕ್ಬಳ್ಳಾಪುರದ ಜನ ಮೊದಲು ಮೆಂಟಾಲಿಟಿ ಎಲ್ಲ ಚೇಂಜ್ ಆಗಬೇಕು ಅವ್ರ ಮೆಂಟಾಲಿಟಿ ಎಲ್ಲ ಅಪ್ಡೇಟ್ ಆಗಬೇಕು ಬೆಳವಣಿಗೆ ಅಂತಂದರೆ ಬೆಳವಣಿಗೆ ವಿಷ್ಯಕ್ಕೆ ಬಂದರೆ ಫಸ್ಟು ಎಲ್ಲರೂ ಪ್ರತಿಯೊಬ್ರು ಅಪ್ಡೇ ಅಪ್ಡೇಟ್ ಆಗಬೇಕು ಆರ್ಥಿಕ ಸಾಮಾಜಿಕ ಎಲ್ಲ ರಾಜಕೀಯವಾಗಿ ಅಂತೂ ತುಂಬ ಫೈನಾನ್ಷಿಯಲಿ ಅಂದರೆ ಅಮೌಂಟೂ ಅಲ್ಲಿ ಯಾರು ಅಂದರೆ ಬಿಲ್ಡೆರ್ ಬಿಲ್ಡಾಗಿರ್ತಾರೆ ನೋಡಿ ಅವರಿಗೆ ಇಲ್ಲಿ ಅವಕಾಶ ಕೊಡ್ತಾರೆ ರಾಜಕೀಯ ಅಂತ ಬಂದರೆ ಆರ್ಥಿಕವಾಗಿ ಯಾರು ಚೆನ್ನಾಗಿರ್ತಾರೋ ಸನ್ ಸಮಾಜದಲ್ಲಿ ಅವರಿಗೆ ಇದು ಮಾಡ್ತಾರೆ ಪರಿಸರ ಅಂತ ಬಂತಂದರೆ ಚೆನ್ನಾಗಿದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪರಿಸರಕ್ಕೇನೂ ಅಂತ ಕೊರತೆಯಾಗಿಲ್ಲ ರೋಡುಗಳು ಸರಿ ಇಲ್ಲ ಇನ್ನೂ ಇಂಪ್ರೂಮೆಂಟ್ ಆಗಬೇಕು ನಮ್ಮ ಮೂಲಭೂತ ಸೌಕ ಸೌಕರ್ಯಗಳ ಅಭಿವೃದ್ಧಿ ಪಡಿಸುವುದು ಏನು ಬೆ ಏನು ಏನು ಮಾಡಬೇಕು ಅಂತಂತಂದರೆ ಇದು ಫಸ್ಟು ಈ ಹಕ್ಕುಗಳು ಪ್ರತ್ಯೊಬ್ರುಗುನು ಅವ್ರದ್ದೇ ಆದ ಹಕ್ಕುಗಳ್ನ ತಿಳಿಸ್ಕೊಡ್ಬೇಕು ಮತ್ತು ತಿರ್ಗಿ ಈ ನಮ್ಮ ರಾಜಕೀಯ ವ್ಯಕ್ತಿಗಳು ಬಂದು ಅವರು ಬೇಳೆ ಬೇಯಿಸ್ಕೊಳ್ಳಕ್ಕೆ ನೋಡ್ತಾರೆ ಮತ್ತು ತಿರ್ಗಿ ನಮಗೆ ಅಭಿವೃದ್ಧಿ ಮಾಡ್ತಾ ಇಲ್ಲ ನಮ್ಗೆ ಎಲ್ಲ ರೀತಿಯಂದರೆ ಇಲ್ಲಿ ಒಂದು ಕಂಪ್ನಿಗಳಿಲ್ಲ ಒಂದು ಇದು ಇಲ್ಲ ಇಂಪ್ರೂಮೆಂಟ್ ಇನ್ನೂ ಹಿಂದೆ ಉಳಿದಿದೆ ಗೊತ್ತಿಲ್ಲ ಅಷ್ಟೆ ಸ್ವಲ್ಪ ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ಇಂಪ್ರೂಮೆಂಟ್ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರ ಶಕ್ತಿ ಅಂತಂದರೆ ಅಂದರೆ ಎಲ್ಲ ಜಾಗತಿಕ ಮಟ್ಟಗಳಲ್ಲಿ ಎಲ್ಲ ಇನ್ನೂ ಕಳಪೆ ಬೆಳವಣಿಗೆ ಅಂದರೆ ಸ್ವಲ್ಪ ಎಲ್ಲೋ ಒಂದು ಹಂತಾಗ ಮಾತ್ರನೇ ಬೆಳವಣ್ಗೆ ಆಗಿರೋ ಥರ ಕಾಣ್ಸುತ್ತೆ ಈ ಆರೋಗ್ಯ ವಿಷಯ ಬಂದ್ರೂ ಯಾರೂ ಇನ್ನೂ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ಒಂದೊಳ್ಳೆಯ ದೊಡ್ಡ ಹಾಸ್ಪಿಟ್ಲು ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬೇಕು ಅಂತ ಅನ್ಕೋಬೋದು ಮತ್ತು ತಿರ್ಗಿ ಒಂದು ಕಂಪ್ನಿಸು ಮಲ್ಟಿ ನ್ಯಾಷನಲ್ ಕಂಪ್ನಿಸು ನಮ್ಮ ಚಿಕ್ಕಬಳ್ಳಾಪುರದಲ್ಲಿಲ್ಲ ಯಾವುದೇ ಒಂದು ಕಂಪ್ನಿಗಳಿಲ್ಲ ಮತ್ತು ತಿರ್ಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೋಡ್ಸು ಮತ್ತು ತಿರ್ಗಿ ಎಲ್ಲ ರೋಡುಗಳು ಕರೆಕ್ಟ್ ಆಗಿಲ್ಲ ಮತ್ತು ತಿರ್ಗಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ತುಂಬ ಕಷ್ಟದಲ್ಲಿ ಇರ್ತಾನೆ ಅಂದರೆ ಅವ್ರದ್ದು ಕಷ್ಟಬಿದ್ದು ಸಂಪಾದನೆ ಮಾಡಿ ತಿನ್ನಲೇಬೇಕು ಮತ್ತು ತಿರ್ಗಿ ಅದೇ ಹೊರ್ಗಡೆ ಹೋದ್ರೆ ಕೆಲಸ ಮಾಡಿಕೊಂಡು ಬೆಂಗಳೂರು ಆ ಆ ಕಡೆ ಸೈಡಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ತುಂಬ ಇನ್ನೂ ಹಿಂದೆ ಉಳಿದಿದೆ ಅಂತ ಅನಿಸುತ್ತೆ ಮಲ್ಟಿ ನ್ಯಾಷನಲ್ ಕಂಪ್ನಿಸು ಎಲ್ಲ ಈ ಎಲ್ಲೋ ಒಂದೊಂದು ಜಾಗದಲ್ಲಿ ಮಾತ್ರ ಇಂಪ್ರೂಮೆಂಟಾಗಿದೆ ಎಲ್ಲ ಜಾಗದಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಇನ್ನೂ ಇಂಪ್ರೂಮೆಂಟ್ ಆಗಿಲ್ಲ